ನೆಚ್ಚಿನ ಮೀನುಗಳಂದರೆ ಈ ಅಕ್ವೇರಿಯಮ್ಗಳಲ್ಲಿ ಸಾಕೋದಕ್ಕೆ ಮಾರ್ತಿರ್ತಾರಲ್ಲ ಸಾಕುವಂಥ ಮೀನುಗಳು ಮನೆಯಲ್ಲಿ ಸಾಕುವಂಥ ಮೀನುಗಳು ಅವುಗಳಂದರೆ ನನಗೆ ಭಾಳ ಇಷ್ಟ ನಾವು ಕೂಡ ಮನೆಯಲ್ಲಿ ಆ ಥರ ಅಕ್ವೇರಿಯಮ್ ಮೀನುಗಳನ್ನು ಸಾಕಿದ್ದೀವಿ ಮತ್ತೆ ಜನರು ಸಾಮಾನ್ಯವಾಗಿ ತಿನ್ನಲು ಬಳಸುವ ಮೀನುಗಳು ಆಫ್ ಅಂದರೆ ಮೀನು ಸಾಕಾಣಿಕೆ ಮಾಡುವಲ್ಲಿ ಜನರು ಜನರು ಮಾಂಸ ಸೇವನೆ ಮಾಡೋದರಿಂದ ಮೀನುಗಳನ್ನು ಕೂಡ ಮೀನು ಸಾಕಾಣಿಕೆಗಳನ್ನು ಮಾಡ್ತಾರೆ ಮೀನು ಸಾಕಾಣಿಕೆಯಲ್ಲಿ ಮಾಡುವವರು ನಾನಾ ಥರದ ಮೀನುಗಳನ್ನು ಸಾಕ್ತಾರೆ ಜನ ಸೀಸನ್ ವಯ್ಸ್ ತಕ್ಕಂಗೆ ಸೀಸನ್ನಿಗೆ ತಕ್ಕಂಗೆ ಜನರು ಯಾವುದನ್ನು ಜಾಸ್ತಿ ಯಾವ ಸೀಸನ್ಗೆ ಪ್ರಿಫರ್ ಮಾಡ್ತಾರೆ ತಿನ್ನೋದಕ್ಕೆ ಅನ್ನೊದರ ಬಗ್ಗೆ ಮಿನುಗಳನ್ನು ಸಾಕ್ತಾರೆ ಆ ಸೀಸನ್ಗೆ ಆ ಥರ ಮೀನುಗಳು ಮಾರ್ಕೆಟಿಗೆ ಬರ್ತಾಹೋಗುತ್ತೆ ಅದರಲ್ಲಿ ಪ್ರಮುಖವಾದ ಮೀನುಗಳು ಅಂತ ಬಂದರೆ ಬಾಂಗ್ಡ ಮತ್ತೆ ಜಲೇಬಿ ಪಾಪ್ಲೆಟ್ ಆ ಥರ ನಾನಾ ಥರ ಮೀನುಗಳು ಬರ್ತಾಹೋಗತ್ತೆ ಮೀನು ಮೀನು ನಾನಾ ಥರ ಮೀನುಗಳು ಬರ್ತಾಹೋಗತ್ತೆ ಜನ ಸೀಸನ್ನಿಗೆ ತಕ್ಕಂಗೆ ಅದರ ಬಗ್ಗೆ ಅದನ್ನು ಸೇವಿಸ್ತಾಹೋಗ್ತಾರೆ